ಒಂದು ಜನವರಿ ಎರಡು ಸಾವಿರದ ಒಂದು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೊಂಬತ್ತು ಸಪ್ಟೆಂಬರ್ ಎರಡು ಸಾವಿರದ ಎರಡು ಹತ್ತೊಂಬತ್ತು ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಹದ್ನೆಂಟು ನವೆಂಬರ್ ಎರಡು ಸಾವಿರದ ಹದಿನೆಂಟು